ಹಲೋ ಯಾರು ಹೌದು ಸರ್ ಹೇಳಿ ಹೌದು ಸರ್ ಹೇಳಿ ಸರ್ ಯಾವ ಥರದ ಬಾಳೆಹಣ್ಣು ಬೇಕು ಸರ್ ನಿಮಗೆ ಸೋರಿ ಸರ್ ಆ ಥರದ್ದು ಬಾಳೆಹಣ್ಣು ನಾವು ಇವಾಗ ನಾನು ಮಾಡ್ತಾಯಿಲ್ಲ ಅದು ತುಂಬ ಕ್ವಾ ಐಯ್ಯರ್ ಪ್ರೈಸಿದೆ ಸೊ ನಮ್ಮ ನಾವು ಅದನ್ನ ಮ್ಯಾನಿಫ್ಯಾಕ್ಚರ್ ಮಾಡ್ತಾಯಿಲ್ಲ ಸರ್ ಇಲ್ಲ ಸರ್ ಅದು ನಾವು ಅದು ಮಾ ಇದು ಮ್ಯಾನಿಫ್ಯಾಕ್ಚರ್ ಮಾಡ್ತಾ ಇಲ್ಲ ಆದರೆ ನಮ್ಮಲ್ಲಿ ರಸಬಾಳೆ ಅನ್ನೋದು ನಾವು ಮಾಡ್ತಾ ಇದೀವಿ ಉತ್ಪಾದನೆ ಮಾಡ್ತಿದೀವಿ ರಸಬಾಳೆ ಹಣ್ಣು ನಮ್ಮ ತೋಟದಲ್ಲಿ ಫೇಮಸ್ಸು ಬಾಳೆಹಣ್ಣು ಅದು ನೀವು ಯಾವುದೇ ಥರಹದ್ದು ಪೂಜೆಗೆ ಬೇಕಾದ್ರು ಇದನ್ನ ಬಳಸ್ಕೋಬೋದು ತುಂಬ ಚೆನ್ನಾಗಿದೆ ಟೇಸ್ಟೂ ಸಹ ತುಂಬ ಚೆನ್ನಾಗಿದೆ ಸರ್ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ನೀವು ಇಷ್ಟ ಆದರೆ ತೊಗೋಳಿ

ಆಂ ಸರ್ ನಾವು ಕೊಡ್ತೀವಿ ನೀವು ಅಡ್ರಸ್ ಹೇಳಿ ಎಲ್ಲಿ ಇದ್ದೀರಾ ನೀವು ಅಂತ ಹಾಂ ಸರಿ ಸರ್ ನಿಮಗೆ ಯಾವ ಥರ ಫೆಸ್ಲಿಟೀಸು ಅಂದರೆ ಆಟೋದಲ್ಲಿ ತಗೋ ಬಂದು ಕೊಟ್ಟರೆ ಸಾಕಾ ಅಥವಾ ನೀವೇ ಬಂದು ಆ ತೊಗೊಂಡೋಗ್ತೀರ ಸರ್ ಆಂ ಸರಿ ಸರ್ ಓಕೆ ಕೊಡ್ತೀವಿ ಊಂ ಸರ್ ಇನ್ನು ನಮ್ಮ ಹತ್ರ ಇನ್ನೂ ಬೇರೆ ಬೇರೆ ಥರದ ಬಾಳೆಹಣ್ಗಳಿವೆ ನಿಮ್ಗೆ ಯಾವ ಅದ್ಬಿಟ್ಟು ಬೇರೆ ಯಾವ್ದಾರೂ ಬಾಳೆಹಣ್ಣು ಬೇಕು ಹೇಳಿ ಸರ್ ನಾವು ಅದನ್ನೂ ಬೇಕಾರೆ ಕೊಟ್ಟು ಕಳಿಸ್ತೀವಿ ನೀವು ಎರಡರದ್ದು ಬಾಳೆಹಣ್ಣುದು ಟೇಸ್ಟ್ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ ಸರ್ ಒಂದು ಕೆ ಜಿ ಸಾಕಾಗುತ್ತಾ ಒಂದು ಕೆ ಜಿ ಎಲ್ಲ ತರಕ್ಕೆ ಅದ್ರ ಬದಲು ತುಂಬ ಜಾಸ್ತಿ ನಮಗೆ ಅದು ಟ್ರಾವೆಲಿಂಗ್ ಎಲ್ಲ ಎಕ್ಸ್ಪೆನ್ಸಸ್ ಆಗುತ್ತೆ ಸರ್ ಒಂದು ಕೆ ಜಿಗೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡ್ರೆ ನಮಗೂ ಬೆನಿಫಿಟ್ ಆಗುತ್ತೆ

ಊಂ ಸರಿ ಸರ್ ತ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ